ಒಂದು ವರ್ಷದಲ್ಲಿ ಮರೆಯಲಾಗದ ಸಂದರ್ಭ ಅಥವಾ ಅನುಭವ ಅಂತ ಬಂದರೆ ನಾನು ನನ್ನ ಪರ್ಸ್ನಲ್ ವಿಚಾರ ಅನ್ನೋದಕ್ಕಿಂತ ನಮ್ಮ ಎಲ್ಲರಿಗೂ ಎಲ್ಲರಿಗು ಬಂದಿರುವಂಥ ಒಂದು ನೆಗೆಟಿವನ್ನ ನಾನು ಹೇಳೋದಿಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂತಂದರೆ ನಮ್ಮ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ನಮಗೆ ಕೊಟ್ಟಿರೋವಂಥ ಸ್ತ್ರೀ ಶಕ್ತಿ ಯೋಜನೆ ಅಂತ ಕೊಟ್ಟಿದಾರೆ ಸೊ ದಯವಿಟ್ಟು ಇದನ್ನು ನೀವು ಅವರಿಗೆ ತಲ್ಪಿಸ್ತೀರೋ ಅಥವಾ ನೀವು ಹೇಗೆ ಇದು ಮಾಡ್ತೀರೋ ಇದಕ್ಕೆ ಜನರಲೈಸೇಶನ್ ಮಾಡ್ತೀರೋ ಗೊತ್ತಿಲ್ಲ ದಯವಿಟ್ಟು ಇದನ್ನು ತಿಳಿಸಿ ಎಲ್ಲರಿಗು ಎಲ್ಲ ಲೇಡೀಸ್ಗೂ ಫ್ರೀ ಅನ್ನೋದಕ್ಕಿಂತ ದಯವಿಟ್ಟು ವರ್ಕಿಂಗ್ ವುಮೆನ್ಸು ಸ್ಕೂಲಿಗೆ ಹೋಗೋ ಮಕ್ಕಳು ಕಾಲೇಜ್ಗೆ ಹೋಗೋವ್ರು ಅವ್ರಿಗೆ ಮಾತ್ರನೆ ಏನಾದರೂ ಮೀಸಲಿಟ್ಟರೆ ಚೆನ್ನಾಗಿರುತ್ತೆ ಯಾಕಂದರೆ ಸ್ತ್ರೀ ಶಕ್ತಿ ಯೋಜನೆ ನಡೀತಾ ಇರೋದ್ರಲ್ಲಿ ಈ ಅನುಕೂಲಕ್ಕಿಂತ ಅನನುಕೂಲಗಳೇ ಜಾಸ್ತಿ ಸುಮ್ಮನೆ ಓಡಾಟ ಇದರಿಂದ ದ ಇದರಿಂದ ನಮಗೂ ಲಾಸು ಗೌರ್ಮೆಂಟ್ಗೂ ಲಾಸು ನಮ್ಗೆ ಟೈಮು ಹೆಂಗೂ ಫ್ರೀ ಅಂತ ತಿರ್ಗಾಡದಕ್ಕೆ ಜಾಸ್ತಿ ಆಗತ್ತೆ ಗೌರ್ಮೆಂಟಿಗೆ ಲಾಸಿದೆ ಸೊ ಏನು ಅವಶ್ಯಕತೆ ಇದೆ ಅವಶ್ಯಕತೆಗೆ ಮೀರಿ ಓಡಾಡೋದು ಅಥವಾ ನಡೆಯೋದು ಬೇಡ ಅವಶ್ಯಕತೆ ಇರುವಂತವ್ರಿಗೆ ಅನುಕೂಲ ಮಾಡಿಕೊಡಿ ದಯವಿಟ್ಟು ಇದನ್ನು ಸರ್ಕಾರಕ್ಕೆ ತಲ್ಪಿಸ್ಬೇಕು ಅಂತ ಕೇಳ್ಕೊತೀವಿ ವಿದ್ಯುತ್ ವಿದ್ಯುತ್ ಉಚಿತ ವಿದ್ಯುತ್ ಉಚಿತ ದಯ ನಿಜವಾಗ್ಲು ಯಾರಿಗೂ ವಿದ್ಯುತ್ ಉಚಿತ ಸಿಗ್ತಿಲ್ಲ ಯಾರಿಗೋ ಯಾ ಬೇಡ್ದಿರೋರಿಗೆ ಸಿಗ್ತಿದೆ ಬೇಕಾಗದಿರೋ ಬೇಕಾಗಿರೋವ್ರಿಗೆ ಸಿಗ್ತಾ ಇಲ್ಲ ಮತ್ತು ಎರಡು ಸಾವಿರ ರೂಪಾಯ್ನಾ ಕೊಡ್ತೀವಿ ಅಂತ ಹೇಳಿದ್ರಿ ನೀವು ಏನು ವಿದ್ಯುತ್ ಉಚಿತ ಮಾಡ್ತೀರ ಅದನ್ನು ಶಿಕ್ಷಣ ಉಚಿತ ಅಂತ ಮಾಡಿ ದಯವಿಟ್ಟು ಎಲ್ಲರಿಗು ಒಂದೇ ರೀತಿ ಈಕ್ವಾಲಿಟಿ ಅನ್ನೋದು ಮೈಂಟೇನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಮತ್ತೆ ಇನ್ನೊಂದು ಏನಪ್ಪಾ ಅಂದರೆ ಎರಡು ಸಾವಿರ ಕೊಡ್ತೀವಿ ಎರಡು ಸಾವಿರ ಕೊಡ್ತೀವಿ ಬೇಡ ನಮ್ಗೆ ಎರಡು ಸಾವಿರ ನೀವು ಕೊಡೋ ಎರಡು ಸಾವಿರದಲ್ಲಿ ನಾವು ಯಾವತ್ತೂ ಬದುಕಿಲ್ಲ ಮುಂದೆ ಬದುಕೋದೂ ಇಲ್ಲ ದಯವಿಟ್ಟು ಎರಡು ಸಾವಿರ ರೂಪಾಯಿ ಕೊಟ್ಟು ಇಲ್ಲಿ ಇರೋ ಅಂಥ ಯುವಕರನ್ನ ಆಗ್ಬೋದು ಯುವತಿಯರನ್ನ ಆಗ್ಬೋದು ಅಥವಾ ಯಾರು ಮಹಿಳೆಯರು ಇರ್ತಾರೆ ಅವ್ರನ್ನೆಲ್ಲ ದಯವಿಟ್ಟು ಸೋಂಬೇರಿಗಳನ್ನಾಗಿ ಮಾಡಬೇಡಿ ನೀವು ಅದೇ ಎರಡು ಸಾವಿರ ರೂಪಾಯಿ ಬದಲಾಗಿ ಅವ್ರಿಗೆ ಒಂದು ಉದ್ಯೋಗ ಅವಕಾಶಗಳು ತುಂಬ ಜನ ಉದ್ಯೋಗ ಇಲ್ಲದೆ ಓಡಾಡ್ತಾ ಇರೋವ್ರು ಇದ್ದಾರೆ ದಯವಿಟ್ಟು ಅವ್ರಿಗೆ ಉದ್ಯೋಗ ಅವಕಾಶಗಳನ್ನ ಒದಗಿಸಿ ಕೊಡಬೇಕು ಎಲ್ಲಿ ಉದ್ಯೋಗ ಅವಕಾಶಗಳು ಅವ್ರ್ಗೆ ಇಲ್ವೋ ಅದನ್ನು ದಯವಿಟ್ಟು ರೆಕ್ರೂಟ್ಮೆಂಟ್ಸ್ ಓಪನ್ ಮಾಡಿ ಎಷ್ಟೊಂದು ಇದೆ ಕಂಪ್ನೀಸ್ ಇದೆ ನಿಮ್ಮಲ್ಲೇ ಇದೆ ದಯವಿಟ್ಟು ಬರ್ತಾ ಇರೋವಂಥವ್ರು ಆ ಥರ ಅವಕಾಶಗಳ್ನ ಸೃಷ್ಟಿ ಮಾಡಿಕೊಡಿ ಹೊರತು ದಯವಿಟ್ಟು ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಆ ಯೋಜನೆ ಈ ಯೋಜನೆ ಅಂತ ಕೊಟ್ಟು ದಯವಿಟ್ಟು ಯಾರನ್ನೂ ಸೋಂಬೇರಿಗಳನ್ನಾಗಿ ಮಾಡಬೇಡಿ ಇದನ್ನು ನಾವು ವಿನಂತ್ಸ್ಕೊಳ್ತೀವಿ ಇದು ನಮ್ಮ ಪರ್ಸ್ನಲ್ಲೋ ಏನಂತಾರೆ ಮರೆಯಲಾಗದ ಸಂದರ್ಭ ಅಂತಂದರೆ ಎಷ್ಟೊಂದು ಈಗ ನಾವು ಸ್ತ್ರೀ ಶಕ್ತಿ ಯೋಜನೆ ಬಗ್ಗೆ ಹೇಳಿದಾಗ ಎಷ್ಟೋ ಜನ ಹೆಣ್ಮಕ್ಳು ಆಗ್ಬೋದು ಈ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಈ ಕಿಟ್ಕಿಗಳಲ್ಲಿ ಬಿದ್ದು ಡೋರುಗಳು ಹೋಗಿ ಗೌರ್ಮೆಂಟ್ಗೇ ಲಾಸ್ ಆಗಿರೋದು ನಮಗೇನಾದ್ರೂ ಲಾಸಾ ಬಟ್ ನೀವು ತಗೊಳೋದು ನಮ್ಮ ಹತ್ರಾನೇ ಸೊ ಇದು ನಮ್ಮ ಈ ವರ್ಷದಲ್ಲಿ ನಾನೊಂಥರ ಏನು ಹೇಳ್ತಾರೆ ಒಂಥರ ಅನುಭವ ಒಂಥರ ಮರೆಯಲಾಗದ ಸಂದರ್ಭಗಳನ್ನ ನಾವು ಕಣ್ಣಾರೆ ನೋಡಿದ್ದೀವಿ ದಯವಿಟ್ಟು ಆದಷ್ಟು ಇದನ್ನು ಸರ್ಕಾರಕ್ಕೆ ತಲ್ಪ್ಸಿ ಇದಕ್ಕೆ ಏನಾದರೂ ಒಳ್ಳೆಯ ರೀತಿಯಲ್ಲಿ ಆಗೋ ಥರ ದಯವಿಟ್ಟು ಮಾಡಿಕೊಡಿ